ಹಲೋ ನಮಸ್ಕಾರ ರೀ ನಮಸ್ಕಾರ ಕುಲಕರ್ಣಿ ಅವ್ರಿಗೆ ಹ್ಞೂ ಹೇಳಿರಿ ಸರ್ ಹ್ಞೂ ರೀ ಹೌದೇನು ರೀ ಹಾಂ ಹಾಂ ಆಂ ಸ್ವಾಗತ ತಮಗೆ ಹಾಂ ಹೇಳಿರಿ ಹೌದಾ ಬನ್ರಿ ಬನ್ರಿ ಬನ್ರಿ ಬನ್ರಿ ಚೊಲೋ ಆಯ್ತು ಹ್ಞೂ ಏನಿಲ್ಲ ಇಲ್ಲಿ ನಮ್ಮ ಮೇನ್ ಧಾರ್ವಾಡಕ್ಕೆ ಬಂದಿರಿ ಅಂತಂದ್ರೆ ಕವಿಗಳ ನಾಡಿದು ಸಂಗೀತ ನಾಡಿದು ಹೌದಾ ಊಂ ಅಂದ ಮೇಲ್ ಲೆಕ್ಕ ನಿಮ್ಮ ಮೊದ್ಲ್ನೇ ಭೇಟಿ ನಿಮ್ಮದು ದ ರಾ ಬೇಂದ್ರೆಯವರ ಇದಕ್ಕೆ ಹೋಗಬೇಕಲ ವಾಸ ಸ್ಥಳಕ್ಕೆ ಸಾಧನ ಕೇರಿಗೆ ಬನ್ರಿ ಕರ್ಕೊಂಡು ಹೋಗ್ತೇನಂತೆ ಅದು ಶ್ರೇಷ್ಠ ಅಲ್ಲಿ ನೋಡಿರಿ ಅದು ನಮ್ಮ ದ ರಾ ಬೇಂದ್ರೆ ಅವರು ಅಡ್ಡಾಡಿದಂಥ ಸ್ಥಳ ಅವ್ರಿಗೆ ಇದು ಸ್ಫೂರ್ತಿ ಕೊಟ್ಟಂಥ ಸ್ಥಳ ಅದು ಸಾಧನ ಕೇರಿಗೆ ಮರಳಿ ಬಾರೋ ಸಾಧನ ಕೇರಿಗೆ ಅಂತೇಳಿ ಹಾಡು ಹಾಡಿದ್ದಿದೆ ಅಲ್ಲೊಂದು ಈಗ ಪಾರ್ಕ್ನು ಮಾಡ್ಯಾರೆ ಆಮೇಲೆ ಒಂದು ಭವನನೂ ಇದೆ ಅನೇಕ ಕಾರ್ಯಕ್ರಮಗಳು ನಡೀತಾವಲ್ಲಿ ಊಂ ಹಿಂಗಾಗಿ ಆಮೇಲೆ ಅವರ ಬಂದುಗಳು ಇದ್ದಾರಲ್ಲಿ ಆಜು ಬಾಜು ಆ ಮನೆಯೊಳಗ ಹಂಗೆ ಅಲ್ಲೇ ಅದು ಆಮೇಲೆ ಲೈಬ್ರೆರಿ ಇದೆ ರ್ರೀ ಬಂದಿದ್ದೇನು ರೀ ಹಾಂ ಹಾಂ ಹಾಂ ಆಗ್ಯಾವೆ ಅಂತೇಳಿ ಹೌದು ಹೌದು ಹೌದು ಹೌದು ಹ್ಞೂ ವೇದ ಭವನಕ್ಕೂ ಬಂದಿದ್ದಿರಿ ಓಕೆ ಹಾಂ ಹಾಂ ಹಾಂ ಆಂ ಹಾಂ ಹಾಂ ಏನಿಲ್ಲ ನೀವು ಹೊಸ ಬಸ್ ಸ್ಟ್ಯಾಂಡಿಂದ ಸೀದ ಸಾಧನ ಕೇರಿಗೆ ಬಸ್ ಸಿಕ್ತಾವೆ ರೀ ಬಂದ್ಬಿಡಿ ರೀ ಹಾಂ ಬಂದ್ರೆ ಅಲ್ಲಿ ಈಗ ಬ ಅರಾಮಾಗಿ ನೋಡ್ಬೋದು ಆಮೇಲೆ ಲೈಬ್ರೆರಿ ಮಾಡಿದ್ರು ಈಗ ಅವ್ರದ್ದು ಅವ್ರು ಏನೇನು ಪುಸ್ತಕ ಓದಿದ್ರು ಆಂ ಅವಷ್ಟೂ ಪುಸ್ತಕ ಎರಡು ಸಾವಿರ ಪುಸ್ತಕ ಇವೆರೀ ಅವು ಆಂ ಆ ಎರಡೂ ಸಾವಿರ ಪುಸ್ತಕ

ಹೌದೇನು ರೀ ಆಂ

ಹಾಂ ಆಂ ಆಂ ಇದು ಒಂದು ಅಲ್ದೆ ನಮ್ದು ಇವ್ರ್ದು ರೀ ಮುರುಘಾ ಮಠ ರೀ ಇಡೀ ಸುತ್ತ ಮುತ್ಲಿನ ಜನರಿಗೆ ಶಿಕ್ಷಣ ಕೊಡ್ತದೆ ಫ್ರೀಯಾಗಿ ಆಮೇಲೆ ವಸತಿ ಊಟ ಎಲ್ಲ ವ್ಯವಸ್ಥೆ ಮಾಡಿದ್ದಿದೆ ಆ ಮುರುಘಾ ಮಠನೂ ಭಾಳ ನೋಡುವಂಥ ಸ್ಥಳ ಅದನ್ನ ನೋಡ್ಬೋದು ನಮ್ಮ ಕರ್ನಾಟಕ ವಿಶ್ವ ವಿದ್ಯಾಲಯ ನೋಡ್ಬೋದು ನೀವು ಆಮೇಲೆ ಅಗ್ರಿಕಲ್ಚರ್ ಕಾಲೇಜ್ ನೋಡ್ಬೋದು ಊಂ ಹಾಂ ಈಗ ಅಗ್ರಿಕಲ್ಚರ್ ಕಾಲೇಜೊಳಗೆ ಮತ್ತೆ ಈಗ ಹೊಸದು ಅಂತು ಐ ಐ ಟಿ ಆಗ್ಬಿಟ್ಟಿದೆ ಈಗ ಹಿಂಗಾಗಿ ಅಲ್ಲೇ ಐ ಐ ಟಿನು ನೀವು ನೋಡಿ ಬರ್ಬೋದು ಅಗ್ರಿಕಲ್ಚರ್ ಕಾಲೇಜು ಮುಂದೆ ಹೋದ ಮೇಲೆ ಸೊ ಹಿಂಗಾಗಿ ಭಾಳಷ್ಟು ಇವೆ ಅಂದ್ರೆ ಇದು ನಿಮ್ಗೆ ಇದು ಶಿಕ್ಷಣ ಕಾಶಿಯಲ್ವ ಹಿಂಗಾಗಿ ಇವೆಲ್ಲ ನಮಗೆ ಕಾಶಿದ್ದು ಹ್ಞೂ ಆಮೇಲೆ ನಮ್ಮ ಪುರಾತನ ಕಾಲೇಜು ಕೆ ಸಿ ಡಿ ಕರ್ನಾಟಕ ಕಾಲೇಜು ಅಲ್ಲಿ ಇವ್ರು ಗೋಕಾಕ್ ಅವ್ರು ಗಾ ಇದನ್ನು ಮಾಡಿದ್ರಲ್ಲಪ್ಪ ಪ್ರಿನ್ಸಿಪಾಲ್ ಇದ್ದರು ಹ್ಞೂ ವಿ ಕೆ ಗೋಕಾಕ್ ಅವ್ರು ಇದ್ರು ಹೀಗಾಗಿ ಭಾಳಷ್ಟು ಇದು ನಮ್ಮ ಎಲ್ಲ ಕವಿಗಳ ಒಂದು ಮಿಲನ ಅಲ್ಲಿತ್ತು ನಾರಾಣಾಚಾರ್ರು ಅಲ್ಲೇ ಒಬ್ಬ ಪ್ರೊಫ್ಸರ್ ಇದ್ದರು ಅವ್ರು ಬ ಇದಕ್ಕಂತು ಎಲ್ಲರೂ ಹೋಗ್ತಿದ್ವು ನಾನು ಹೌದು ಹೌದು ಹೌದು ಅಲ್ಲೇ ಇದ್ದರು ಇಂಗ್ಲೀಷ್ ಪ್ರೊಫೆಸರ್ ಅವರು ಹೌದು ಹೌದು ರೀಸೆಂಟಾಗಿ ತೀರಿಕೊಂಡವ್ರು ಇಂಗ್ಲೀಷ್ ಪ್ರೊಫ್ಸರ್ ಅವರು ಅಲ್ರಿ ಅವ್ರು ಭಾಳ ವಾಗ್ಮಿ ಅವು ಉತ್ತಮ ವಾಗ್ಮಿ ಅವರು ಅವ್ರು ಬ ಮಹಾ ಪ್ರಕಾಂಡ ಪಂಡಿತರು ಆದ್ರೆ ಇಂಗ್ಲೀಷ್ ಪ್ರೊಫ್ಸರ್ ರೀ ಅವರು ಆಂ ಹೌದು ಹೌದು ಹೌದು ಹೌದು ಎಲ್ಲ ಮಹಾಭಾರತ ಇವು ಎಲ್ಲ ಭಾರೀ ಚೊಲೋ ಆಗಿವೆ ಹೌದು ಹೌದು ಹೌದು ಹೌದು ಹೌದು ಹೌದು ಹೀಗಾಗಿ ಅವ್ರು ಓಡಾಡಿದಂಥ ಸ್ಥಳ ಅದನ್ನು ನೋಡ್ಬೋದು ನೀವು ಹ್ಞೂ ಆಮೇಲೆ ಮುಂದೆ ಹಿಂಗೆ ಬಂದಿರಿ ಎಂತಂದ್ರೆ ನಮ್ಮ ಈ ಎಸ್ ಡಿ ಎಮ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಆಗ್ಯಾದೆ ರೀ ಆಂ ದೊಡ್ದದು ಹೀಗಾಗಿ ಅಲ್ಲಿ ನೀವು ಅಲ್ಲ ನೀವು ಈಗ ಈ ನಂಬರ್ ಇದೇ ನಂಬರ್ ಹೌದಲ್ರೀ ನಿಮ್ಮದು ನೀವು ಎಲ್ಲಿ ಬರ್ತೀನಂತ ಹೇಳ್ತೀರಿ ಅಲ್ಲಿ ನಾನು ಬರ್ತೇನಂತ ನನ್ನದು ವೆಯ್ಕಲ್ ಇದೆ ನಾನು ವೆಯ್ಕಲ್ನಲ್ಲಿ ಬಂದಿರ್ತೇನೆ ನೀವು ಬನ್ರಿ ಅಲ್ಲಿ ನಿಮಗೆ ಎಲ್ಲ ಸವಿಸ್ತಾರವಾದಂಥ ಮಾಹಿತಿ ನಾನು ಕೊಡ್ಲಿಕ್ಕೆ ತಯಾರಿದ್ದೇನೆ ಅದಕ್ಕೇನು ತೊಂದ್ರೆ ಇಲ್ಲ ಅಯ್ಯೋ ಬನ್ರಿ ಬಂದಿದ್ದೆ ಹೆಚ್ಚಿಂದು ಧಾರ್ವಾಡಕ್ಕೆ ಅಭಿಮಾನ ಇಟ್ಕೊಂಡು ಬಂದೀರಿ ನಿಮ್ಮಂಥೋರಿಗೆ ನಾವು ಪರ್ಚಯ ಮಾಡೋದು ನಮ್ಮ ಧರ್ಮ ನಿಮ್ಗೆ ಏನು ತಿಳೀತದೆ ಅದನ್ನು ಕೊಡ್ರಿಪ್ಪ ಸಾಕು ಹ್ಞೂ ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ ಅದೇನು ಅದ್ರ ಮೇಲೆ ನಾವೇನು ಜೀವನ ಮಾಡ್ಲಿಕ್ಕತ್ತಿಲ್ಲ ಇದು ಒಂದು ಹವ್ಯಾಸ ಇದು ಇದು ಬನ್ರಿ ಹ್ಞೂ ಹಾಂ ಹಾಂ ಹಾಂ ಧನ್ಯವಾದ ಸರ್ ಹಾಂ ಬನ್ರಿ ಬನ್ರಿ ಧಾರವಾಡ ಧಾರ್ವಾಡ ನಗರಾರೀ ಇದು ಹ್ಞೂ ನಾನು ದುರ್ಗಾದೇವಿ ಗುಡಿ ಆಕೆ ದುರ್ಗಾ ದುರ್ಗಾಂಬೆನ ಇದು ಮಾಡಬೇಕು ಆಮೇಲೆ ಶ್ಯಾಮಲಾ ಶ್ಯಾಮಲಾ ನದಿ ಉಗಮ ಸ್ಥಾನ ಇಲ್ಲಿ ಮ ಸೋಮೇಶ್ವರ ಸೊ ಅದನ್ನ ಒಂದು ಭೇಟಿ ಮಾಡಸ್ತೇನೆ ನಿಮಗೆ ಆಮೇಲೆ ನಮ್ಮ ನುಗ್ಗೇಕೇರಿ ಹನುಮಪ್ಪನ ಭೇಟಿ ಮಾಡಸ್ತೇನೆ ಬನ್ರಿ ಊಂ ಸಾಕ ಸಾಕ ಓಕೆ ಓಕೆ ನಮಸ್ತೆ ನಮಸ್ತೆ